ನಮ್ಮ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೌಲಬ್ಯಗಳನ್ನ ಪಡಿಬೇಕು ಅಂತಂದ್ರೆ ಹೆಚ್ಚಾಗಿ ನಾವು ಹೊ ಕಾಯೋದಿಕ್ಕೇನೆ ನಾವು ಯಾರಪ್ಪ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋದನ್ನ ನಾವು ನೋಡ್ಬೋದು ಎಷ್ಟೋ ಸಲಿ ನಮಗೆ ಅನ್ಸುತ್ತೆ ಅಲ್ಲಿ ಯಾರು ಹೋಗ್ತಾರೆ ಗುರು ಸರ್ಕಾರಿ ಆಸ್ಪತ್ರೆ ಅಷ್ಟೊತ್ತು ಕಾಯಿಸ್ತಾರೆ ಡಾಕ್ಟ್ರಗುಳು ಕರೆಕ್ಟಾಗಿ ನಮಗೆ ಆ ಸ್ಪಂದ್ಸಲ್ಲ ಅನ್ನೋದನ್ನ ನಾವು ಕಾಣ್ಬೋದಾಗಿದೆ ಇದರಲ್ಲೇ ನಾವು ಪರಿಹರಿಸ್ಬೇಕು ಅಂತಂದ್ರೆ ಇವಾಗ ನಮ್ಮ ಸರ್ಕಾರ್ದವ್ರು ಏನ್ಮಾಡಬೇಕಪ್ಪ ಅಂತಂದರೆ ಅದೇ ಹಾಸ್ಪಿಟ್ಲುಗುಳಲ್ಲಿ ಒ ಪಿ ಡಿ ಚೀತಿಗಳ್ನ ಅವ್ರು ಕೊಡುವಂಥದ್ದಾಗಿರ್ಬೋದು ಮತ್ತು ಅಂತರ್ಜಾಲದ ಮುಖಾಂತ್ರ ಇಂಟರ್ನೆಟ್ ಮೂಲಗಾಂತ ನಮಗೆ ಪ್ರತಿಯೊಂದು ಸೌಲಬ್ಯಗಳ್ನ ಅವರು ಕೊಡುವಂಥದ್ದಾಗಿರ್ಬೋದು ಇವಾಗ ಒ ಪಿ ಡಿ ಮೂಲಕ ನಮಗೆ ಆಸ್ಪತ್ರೆಯೊಳಗಡೆ ಹೋಗೋದಕ್ಕೆ ಪ್ರತಿಯೊಂದು ಚೀಟಿಗಳ್ನ ಅವರು ಕೊಡುವಂಥದ್ದಾಗಿರ್ಬೋದು ಅದ್ರ ಮೂಲಕ ಪ ಒಬ್ಬರಾದ ನಂತರ ಇನ್ನೊಬ್ಬರು ಯಾ ಒಪಿಡಿಯಲ್ಲಿ ಒಬ್ರಾದ ಮುಖಾಂತರ ಒಬ್ಬರು ಬಂದು ಸಾಲಾಗಿ ನಿಂತ್ಕೊಂಡು ಒ ಪಿ ಡಿ ಮೂಲಕ ಇಂಟರ್ನೆಟ್ ಮೂಲಕ ಯಾವ ರೂಮಲ್ಲಿ ಡಾಕ್ಟರ್ ಇರ್ತಾರೆ ಅನ್ನೋದನ್ನ ನಾವು ಕರೆಕ್ಟಾಗಿ ತೊಳ್ಕೊ ನೋಡ್ಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಇಲ್ಲಾ ಅಂತದ್ರ ನಾವು ಡೈರೆಕ್ಟಾಗಿ ನಾವು ಆಸ್ಪತ್ರೆಯೊಳಗಡೆ ಹೋಗ್ತೀವಿ ಅಂತಂದರೆ ಡಾಕ್ಟರ್ ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅನ್ನೋ ವ್ಯವಸ್ಥೆನೆ ನಮಗೆ ಇವರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಓಡಾಡ್ತಿಸ್ತಾರೆ ಅಲ್ಲಿ ಪೇಷಂಟ್ ಹೋಗೋ ಪೇಷಂಟ್ ಜೊತೆ ಹೊಗ್ದವರು ಕೂಡ ನಾವು ಪೇಷಂಟ್ ಆಗ್ಬಿಡ್ತೀವಿ ಆ ರೀತಿ ನಾವು ನೋಡ್ಬೋದಾಗಿದೆ ಅದನ್ನ ನಾವು ಹೋಗ್ಲಾಡ್ಸೋದಕ್ಕೆ ಒ ಪಿ ಡಿ ಮೂಲಕ ನಾವು ಒಳಗಡೆ ಹೋದರೆ ಯಾ ಅದ್ರ ಚೀಟಿಯಲ್ಲೆ ನಮಗೆ ಗೊತ್ತಾಗ್ಬಿಡುತ್ತೆ ಈ ನಂಬರಿಗೆ ಹೋದರೆ ನಮಗೆ ಇಲ್ಲಿ ಡಾಕ್ಟರ್ ಸಿಗ್ತಾರೆ ಅಂತ ಈ ಡಾಕ್ಟರ್ನ ನಾವು ಭೇಟಿಯಾಗ್ಬೋದು ಇಂಥ ಕಾಯಿಲೆಗೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದನ್ನ ನಾವು ಸರ್ಕಾರದವರು ಅಳವಡ್ಸ್ಕೊಂಡರೆ ನ ಬಡವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಾವು ಹೇಳ್ಬೋದು ಮತ್ತು ಸರ್ಕಾರದಲ್ಲೇ ಸರ್ಕಾರದ ಆಸ್ಪ ಸರ್ಕಾರಿ ಆಸ್ಪತ್ರೆಗಳಲ್ಲೇ ನೇಮಕಾತಿ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ಅವರು ಮಾಡಿರ್ತಾರೆ ಆರೋಗ್ಯ ಮಾಯುಷ್ಮಾನ್ ಕಾರ್ಡು ಈ ಥರದ ಒಂದು ಸೌಲಭ್ಯಗಳ್ನ ಅವ್ರು ಕೊಟ್ಟಾಗ ಎಷ್ಟೋ ಬಡ ಜನಗಳಿಗೆ ಹಳ್ಳಿಯಂತೊರಿಗೆ ನಮಗೆ ಗೊತ್ತೇ ಇರೋದಿಲ್ಲ ಯಾವ ರೀತಿ ಇದನ್ನ ಮಾಡ್ಕೋಬೋದು ಅಂತ ನಮಗೆ ಏನಾದರು ಇವಾಗ ಸಡನ್ನಾಗಿ ನಮಗೆ ದೊಡ್ಡ ಕಾಯಿಲೆ ಏನಾದರು ಬಂತು ಅಂತಂದರೆ ನಮ್ಗೆ ಸರ್ಕಾರಿ ಹಾಸ್ಪೆಟ್ಲಿಗೆ ಹೋದರೂ ಕೂಡ ನಮಗೆ ಎಷ್ಟೋ ಸಲ ನಾವು ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನಮಗೆ ಇವಾಗ ಆರೋಗ್ಯಕ್ಕೆ ಸಂಬಂಧ ಅಂತ ಚಿಕಿತ್ಸೆ ಸಿಗ್ತಿಲ್ಲ ಅಂತಂದರೆ ಅವರು ಬೇರೆ ಕಡೆಗೆ ತೋರ್ಸಿ ಅಂತ ಹೇಳಿದ್ದರೇನೆ ನಮಗೆ ನಮ್ಮ ಹತ್ರ ಬಡವರಾಗಿರೋದರಿಂದ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಹಾಗಾಗಿ ನಾವು ಸರ್ಕಾರದವ್ರು ನೇಮಕಾತಿ ಮಾಡಿರ್ತಾರಲ್ಲ ಸರ್ಕಾ ಆಸ್ಪತ್ರೆಗಳಲ್ಲಿ ನಮಿಗೇನಾದರು ಸೌಲಭ್ಯ ಇದೆ ಅಂತ ಗೊತ್ತಾಗಿ ನಮಗೆ ಅಲ್ಲೇನೇ ಅವರು ಇಂಥ ಇಂತದ್ದು ಕಡೆ ನೀವು ಹೋಗಿ ಮಾಡಿಸ್ಕೊಬೋದು ಅಂತ ಅವರು ಹೇಳಿದರೆ ಏನೇನು ಬೇಕು ನಮಗೆ ಡಾಕ್ಯುಮೆಂಟ್ಸ್ ಅದನ್ನ ತಗೊಂಡು ಹೋಗಿ ನಾವು ಮಾಡ್ಸ್ಕೊಂಡು ನಾವು ಬೇರೆ ಹಾಸ್ಪಿಟ್ಲಿಗೆ ಸರ್ಕಾ ಮಹಾ ಆಸ್ಪತ್ರೆಯಿಂದ ಬೇರೆ ಆಸ್ಪತ್ರೆಗೆ ಬ್ ತೆರಳುವಂಥದ್ದನ್ನ ಕೂಡ ನಾವು ಮಾಡ್ಬೋದು ಇದನ್ನ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸರ್ಕಾರದವರು ಗಮನ ಇಟ್ಕೊಂಡು ಮಾಡ್ಕೋಡುವಂಥದ್ದು ಆಗಿರ್ಬೋದು ಇವಾಗ ಸರ್ಕಾರದವರು ಅಲ್ಲಿ ಮಾಡ್ಕೊಡ್ತಾರೆ ನಮಗೆ ಇಲ್ಲಿ ಮಾಡ್ಕೊಡಲ್ಲ ಆ ಇದ್ರಲ್ಲಿ ಮಾಡ್ಕೊ ಬೇರೆ ಕಡೆ ಮಾಡ್ಕೊಡ್ತಾರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಸುತ್ತಾಡಿಸೋದರಿಂದ ನಮಗೂನು ಇವಾಗ ಏ ಯಾರು ಮಾಡ್ಸ್ತಾರೆ ಅನ್ನೋ ಪರಿಸ್ಥಿತಿ ನಾವು ಬರ್ತೀವಿ ಹಾಗಾಗಿ ನ ಅದೇ ನಮ್ಮ ಯಾವ ಹಾಸ್ನ್ ನಮಗೆ ಯಾವ ಹಾಸ್ಪಿಟಲ್ ಹತ್ತಿರ ಇರುತ್ತೋ ಆ ಹಾಸ್ಪಿಟಲಲ್ಲಿ ನಮಗೆ ಪ ಅಲ್ಲೇ ಹೋದರೆ ನಾವು ನಮ್ಮ ನಿರಂತರವಾಗಿ ನಮಗೆ ಸರಳವಾಗಿ ಸೌಲಭ್ಯಗಳು ದೊರಕುವಂತಿರಬೇಕು ಆ ಇದರಲ್ಲಿ ನಾವು ಒ ಪಿ ಡಿಗಳು ನೇಮಕಾತಿಗುಳು ಸೂಚನೆಗಳನ್ನ ನಾವು ಒಂದು ಬೋರ್ಡಿನ ಮುಖಾಂತರ ಲೀಸ್ಟ್ಲ್ಲಿ ಇಂಥ ಇಂಥ ಕಡೆ ಹೋಗ್ಬೋದು ಅನ್ನೋದನ್ನ ನಾವು ಒಂದು ಲೀಸ್ಟ್ ಮಾಡಿ ಇಡಬೇಕು ಅಂತದ್ನ ನಾವು ಆರೋಗ್ಯ ಹಾಸ್ಪಿಟಲ್ಗಳಲ್ಲಿ ನಾನು ನೋಡಬೇಕು ಅಂತ ನಾನಿಷ್ಟ ಪಡ್ತೀನಿ